ನಮ್ಮ ಒಂದು ಗ್ರಾಮದಲ್ಲಿ ಯಶಸ್ವಿಯಾಗಿ ಮುಂದುವರಿಯುತ್ತಿರುವ ಒಂದು ಉದ್ಯಮವೆಂದರೆ ಟೈಲ್ಸ್ ಉದ್ಯಮ ಈ ಒಂದು ಉದ್ಯಮ ಯಶಸ್ವಿಯಾಗಿ ಮುಂದುವರೆಯಲು ಕಾರಣವೆಂದರೆ ಅವರು ಒಳ್ಳೆಯ ರೀತಿಯ ಕ್ವಾಲಿಟಿಯನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ ಅದೇ ರೀತಿ ಸ್ವಲ್ಪ ಕಮ್ಮಿ ಮೊತ್ತಕ್ಕೆ ಆ ಒಂದು ಟೈಲ್ಸ್ಗಳನ್ನು ಮಾರಾಟ ಮಾಡುತ್ತಿರುವ ಕಾರಣದಿಂದ ಈ ಒಂದು ಉದ್ಯಮ ತುಂಬ ಯಶಸ್ವಿಯಾಗಿ ಮುಂದುವರಿಯುತ್ತಿದೆ